ಹಲೋ ನಮಸ್ಕಾರ ರಿ ಮ್ಯಾಮ್ ಮ್ಯಾಮ್ ಇದು ಗೋಲ್ಡ್ ಲೋನ್ ಬಗ್ಗೆ ತಿಳ್ಕೊಬೇಕಾಗಿತ್ತು ರೀ ಮ್ಯಾಮ್ ಅದು ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಏಟು ಅದರೀ ಇವತ್ತು ಅಂತ ಅದು ಕೇಳೋದಿತ್ತು ರೀ ಹತ್ತು ಪರ್ಸೆಂಟ್ ರೀ ಮ್ಯಾಮ್ ಅಂದರೆ ಒಂದು ತೊಲೆ ಬಂಗಾರ ಇಟ್ಟರೆ ಅದುಕ್ಕೆ ಹತ್ತು ಪರ್ಸೆಂಟ್ ರೀ ಕೊಡ್ತಿರೇನು ರೀ ಒಂದು ತೊಲೆಗೆ ಹತ್ತು ಪರ್ಸೆಂಟ್ ಹ್ಞೂ ಮ್ಯಾಮ್ ಅದುಕ್ಕೆ ಡಾಕ್ಯುಮೆಂಟ್ಸ್ ಅದು ಏನೇನು ಬೇಕಾಯ್ತವೆ ರೀ ಇಲ್ಲರಿ ಏನೋ ಪ್ರೈವೇಟ್ದಾಗೆ ಕೆಲಸ ಮಾಡ್ತಿವಿ ರೀ ಮೇಡಮ್ ಮ್ಯಾಮ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅವ ರಿ ಮ್ಯಾಮ್ ಪ್ರಾಪರ್ಟಿ ಎಲ್ಲ ಏನು ಭಿ ಇಲ್ಲ ರಿ ಇದು ಇದು ನೌಕರಿ ಮಾಡ್ತಿವಲ್ಲ ರೀ ಮ್ಯಾಮ್ ಅಲ್ಲಿ ಇದು ಸ್ಯಾಲ್ರಿ ಸ್ಲಿಪ್ ಕೊಡ್ತಾರೆ ಮೇಡಮ್ ಮ್ಯಾಮ್ ನಾವು ಗೋಲ್ಡೆ ನಮ್ಮದೇ ಗೋಲ್ಡ್ ಇಡ್ತೀವಲ್ಲ ರೀ ಮೇಡಮ್ ನಿಮ್ಮಲ್ಲೇ ಮ್ಯಾಮ್ ನೌಕರಿ ಅದಲ್ಲ ರೀ ನಮ್ಗೆ ಸ್ಯಾಲ್ರಿ ಸ್ಲಿಪ್ ಕೊಡ್ತೀವಿ ರೀ ಮೇಡಮ್ ಆರು ತಿಂಗಳದು ಮ್ಯಾಮ್ ನಿಂಬಲ್ಲಿಂದ ಯಾರು ರಿ ಹಂಗ್ ರೆಫರೆನ್ಸ್ ಹಿಂಗ್ ಬ್ಯಾಂಕ್ಗುಳ್ದಂಗೆ ಯಾರೋ ಒಳಗಿನವರು ರೆಫರ್ ಮಾಡಿದ್ರೆ ಕೊಡ್ತಾರಲ್ಲ ರೀ ಹಂಗೆ ರೆಫರೆನ್ಸ್ ಹಂಗೆ ರಿ ಮೇಡಮ್ ಡಾಕ್ಯುಮೆಂಟೇಷನ್ದಾಗ ಇದು ನಮ್ಮದು ಆಧಾರ್ ಕಾರ್ಡ್ ಅದು ರೀ ಮೇಡಮ್ ಪ್ಯಾನ್ ಕಾರ್ಡ್ ಭಿ ಅದು ರೀ ಮ್ಯಾಮ್ ಇದು ಹೊಲದ ಪಹಣಿ ನಡಿತವೆ ಏನು ರೀ ಹಾಂ ರೀ ಮೇಡಮ್ ಹಂಗಿದ್ರ್ ಹೊಲದ ಪಹಣಿ ಮತ್ತು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬೇಕು ರೀ ಮ್ಯಾಮ್ ಹತ್ತು ತೊಲೆ ತನಕ ಇಡ್ತೀವಿ ರೀ ಮೇಡಮ್ ಹಾಂ ಅದಕ್ಕೆ ನೀವು ಎಷ್ಟು ಕೊಡ್ಬೋದು ರೀ ಮ್ಯಾಮ್ ಲೋನು ಹಾಂ ರೀ ಹಾಂ ಅದು ಅಮೌಂಟ್ ಹಾಂ ಅದು ರೊಕ್ಕ ಕರೆಕ್ಟ್ ಟೈಮಿಗೆ ಕಟ್ತೆವೆ ರೀ ಮ್ಯಾಮ್ ಅಂದ್ರೆ ಈಗ ಅದು ಅಮೌಂಟ್ ಎಷ್ಟು ಕೊಡ್ತೀರಿ ಅಂತಂದೇಳಿ ತಿಳದ್ರೆ ಗೊತ್ತಾಯ್ತದೆ ಯಾಕಂದ್ರೆ ಇಂಟ್ರೆಸ್ಟ್ ಎಷ್ಟ್ ಕೊನ್ ಆಯಿತು ಅಮೌಂಟ್ ಭಿ ಎಷ್ಟು ಕೊಡ್ತೀರಾ ಅಂತ ಗೊತ್ತಾದರೆ ಮ್ಯಾಮ್ ಮತ್ತು ಛೆ ಲಾಕ್ ರುಪಾಯ್ದು ಇಡ್ಲತ್ತಿದಿವಿ ರಿ ಗೋಲ್ಡು ಒಂದು ಅದುಕ್ಕೆ ಒಂದು ಸವೆಂಟಿ ಪರ್ಸೆಂಟರೂ ಕೊಟ್ಟರೆ ಜರಾ ಚಂದ ಇರ್ತಿತ್ತು ರೀ ಮೇಡಮ್ ಒಂದು ಚಾರ್ ಪಾಂಚ್ ಲಾಕರೆ ಕೊಟ್ರೆ ಜರಾ ಹೆಲ್ಪ್ ಆಯ್ತಿತ್ತು ರೀ ಮೇಡಮ್ ಮತ್ತು ಸ್ಯಾಲ್ರಿ ಸ್ಲಿಪ್ಪು ಸ್ಯಾಲ್ರಿ ಭಿ ಸ್ಯಾಲ್ರಿನು ಸ್ಯಾಲ್ರಿ ಸ್ಲಿಪ್ಪನ್ನು ಕೊಡ್ತೇವೆ ಹೊಲದ ಪಹಣಿನು ಕೊಡ್ತೇವೆ ಹಾಂ ಮ್ಯಾಮ್ ಆಯ್ತು ರೀ ಮೇಡಮ್ ನಾ ಆಯ್ತು ರೀ ಮ್ಯಾಮ್ ತ್ಯಾಂಕ್ಸ್ ಬರ್ತೀವಿ ರೀ ಮ್ಯಾಮ್ ನಾಳೆ ಹಾಂ ಹಾಂ ತ್ಯಾಂಕ್ ಯು ರೀ